ಹಲೋ ಹೇಳಿ ಹೌದು ರೀ ಮೇಡಮ್ಮ ಹಾಂ ಹೌದು ರೀ

ಇವತ್ತಿನ ರೇಟ್ ಬಂದು ಗೋಲ್ಡ್ ರೇಟ್ ಅರವತ್ಮೂರು ಸಾವಿರ ಇದೆ ಆಭರಣ ಬಂದು ಐವತ್ತು ಸಾ ಐವತ್ತೆಂಟು ಸಾವಿರ ಇದೆ ನಿಮಗೆ ಹಾಲ್ಮಾರ್ಕ್ ಬಂದು ಅರವತ್ಮೂರು ಸಾವಿರ ಇದೆ ನಿಮ್ಗೆ ಯಾವ್ದು ಬೇಕು ಹೇಳಿರಿ ಮೇಡಮ್ ಆಭರಣ ನಮ್ಮ ಕಡೆ ಹೊಸೊಸ ಡಿಸೈನ್ಸು ಇವೆ ಮತ್ತು ನಮ್ಮ ಕಡೆ ಒಂದು ಸ್ಕೀಮೂ ಇದೆ ಮಂತ್ಲಿ ಮಂತ್ಲಿ ಟು ತೌಸಂಡ್ ಕಟ್ಟಿ ಒನ್ ಇಯರ್ ಆದ ಮೇಲೆ ಒ ಹನ್ನೊಂದು ತಿಂಗಳು ಕಟ್ಟಿದ ಮೇಲೆ ಹನ್ನೆರಡನೇ ತಿಂಗ್ಳು ನಾವು ಟು ತೌಸಂಡ್ ಕಟ್ಟಿದರೆ ಹನ್ನೆರಡನೇ ತಿಂಗ್ಳು ಎರಡು ಸಾವಿರ ನಿಮಗೆ ಎಕ್ಸ್ಟ್ರಾ ಹಾಕಿ ಟ್ವೆಂಟಿ ಫೋರ್ ತೌಸಂಡ್ ಆಗುತ್ತಲ್ಲ ಅದಕ್ಕೆ ನಾವು ಗೋಲ್ಡ್ ಕೊಡ್ತೀವಿ ಈ ಥರ ಬೇರೆ ಬೇರೆ ಸ್ಕೀಮ್ಗಳಿವೆ ನೀವು ಬಂದು ನಮ್ಮ ಷಾಪಿಗೆ ಭೇಟಿ ನೀಡ್ತೀರಾ ಹಾಗೆ ಏರುತ್ತೆ ಮೇಡಮ್ ಅದು ಒಪ್ಶನ್ ಇದೆ ಅದನ್ನ ಬಿಟ್ಟರೆ ನೀವು ಇದನ್ನು ಮಾಡ್ಬೋದು ಇಲ್ಲ ಅಂದರೆ ನೀವು ಮಂತ್ಲಿ ಮಂತ್ಲಿನೂ ಕಟ್ಕೊತ ಹೋಗ್ಬೌದು ಆ ಥರನು ಇದೆ ಆ ಥರನು ಇದೆ ನಮ್ಮ ಕಡೆ ಹೊಸೊಸ ಡಿಸೈನ್ಸು ಇವೆ ಬುಕ್ಲೆಟಲ್ಲೇ ನೀವು ನೋಡಿ ಹೇಳ್ಬೌದು ನೀವು ನೀವಾಗೇ ಇಲ್ಲೇ ಬಂದರೆ ನಿಮ್ಗೆ ಅನುಕೂಲ ಆಗುತ್ತೆ ನಮ್ಮದು ಇಲ್ಲಿ ಗದಗ ಬಸ್ ಸ್ಟಾಂಡ್ ಹತ್ತಿರ ಇದೆ ಹಂಗಾಗಿ ನೀವು ನಮ್ಮ ಷಾಪಿಗೆ ನೀವೇ ಭೇಟಿ ನೀಡ್ತೀರಾ ನಾವು ನಿಮ್ಗೆ ವಾಟ್ಸ್ಆ್ಯಪಿಗೆ ಲೊಕೇಶನ್ ಹಾಕ್ತೀವಿ ನೀವು ಬಂದು ಭೇಟಿ ನೀಡ್ತೀರಾ ಆಯಿತು ನೀವು ಇಲ್ಲೇ ಬಂದು ಭೇಟಿ ನೀಡಿ ನಿಮ್ಗೆ ಆಭರಣ ಬೇಕೋ ನಿಮ್ಗೆ ಹಾಲ್ಮಾರ್ಕ್ ಒಳಗೆ ಬೇಕೋ ಮತ್ತು ಬೇಕು ಬೇರೆ ಬೇಕೋ ಎಷ್ಟು ಗ್ರಾಮ್ ಒಳಗೆ ಬೇಕೋ ಅದನ್ನೆಲ್ಲಾ ನಾವು ನಿಮಗೆ ನಾವೆಲ್ಲ ಹೇಳಿ ಕೊಡ್ತೀವಿ ಅದರಿಂದ ನೀವೇ ನಮ್ಮ ಷಾಪಿಗೆ ಬಂದು ನೀವು ಭೇಟಿ ನೀಡಬೇಕಂತ ನಾ ಹೇಳ್ತೀನಿ

ಹಾಂ ಮತ್ತು ಹಾಂ ಅದೇ ರಿಟರ್ನ್ ಮಾಡಿದರೆ ಅದರಲ್ಲಿ ವೇಸ್ಟೇಜು ಅಂತ ಅದು ಇದು ಅಂತ ಸ್ವಲ್ಪ ಹೋಗ್ತತಿ ನಿಮ್ಮ ಬಂಗಾರ ಎಷ್ಟು ಇರುತ್ತೆ ಅಷ್ಟು ಬರತೈತಿ ಅಷ್ಟು ಹೋಗತ್ತೆ ಅಷ್ಟು ವೇಸ್ಟೇಜ್ ಇದ್ದದ್ದು ವೇಸ್ಟೇಜ್ ಹೋಗತೈತಿ ಹಾಗಾಗಿ ನೀವು ಇಲ್ಲೇ ನಮ್ಗೆ ಭೇಟಿ ಆಗಿರಿ

ಆಯ್ತು ಆಯ್ತು ಮೇಡಮ್ ವಾಟ್ಸ್ಆ್ಯಪ್ ಮಾಡ್ತೇನೆ ಆಯಿತು ಬೈ ತ್ಯಾಂಕ್ಸ್